ನೀರು ನಮ್ಮ ಜೀವನಕ್ಕೆ ಒಂದು ಅತೀ ಮುಖ್ಯವಾದ ಅಂಶವಾಗಿದೆ ಅದರಲ್ಲು ಶುದ್ಧ ನೀರು ಕುಡಿಯುವುದು ನಮ್ಮ ಆರೋಗ್ಯಕ್ಕೆ ಒಂದು ಮುಖ್ಯವಾಗಿದೆ ನೀರು ಜೀವನಕ್ಕೆ ಒಂದು ಸಮರ್ಪಕವಾಗಿದೆ ನೀರಿನಲ್ಲಿ ಜೀವ ಉಳಿಯ ನೀರಿಲ್ಲದೆ ಯಾವ ಜೀವಿಯು ಉಳಿಯಲು ಸಾಧ್ಯವಿಲ್ಲ ಹಾಗೆಯೇ ಅದು ನೀರು ನಮ್ಮ ರೋಗನಿರೋಧಕ ಶಕ್ತಿ ಅನ್ನು ತಡೆಗಟ್ಟುವ ಒಂದು ಕೇಂದ್ರವಾಗಿದೆ ಒಬ್ಬ ವ್ಯಕ್ತಿ ದಿನಕ್ಕೆ ಎಂಟು ಗ್ಲಾಸ್ ನೀರು ಕುಡಿಯಬೇಕು ಇದು ಅಂದು ಇದು ಒಂದು ಆರೋಗ್ಯಕರ ಎಂದು ಪರಿಗಣಿಸಬಹುದಾಗಿದೆ ನೀರು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಜಾಸ್ತಿ ನೀರು ಕುಡಿದರೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದಾಗಿದೆ ಹಾಗೆಯೇ ಅಶುದ್ಧ ನೀರು ಅಶುದ್ಧ ನೀರನ್ನು ನಮ್ಮ ಆರೋಗ್ಯಕ್ಕೆ ಒಂದು ಹಾನಿಕಾರವಾಗಿದೆ ಶುದ್ಧ ನೀರನ್ನು ಅಶುದ್ಧ ನೀರನ್ನು ಕುಡಿಯುವುದರಿಂದ ಹೆಪಟೈಟಿಸ್ ಬಿ ಕಾಲಾರ ಮುಂತಾದ ಸಮಸ್ಯೆ ಆರೋಗ್ಯದ ಸಮಸ್ಯೆಗಳು ನಮ್ಮನ್ನು ಕಾಡಬಹುದಾಗಿದೆ ರಾಸಾಯನಿಕಗಳು ಮತ್ತು ಮಾಲಿನ್ಯಗಳು ಇರೋದರಿಂದ ಈ ಆಧುನಿಕ ಜಗತ್ತಿನಲ್ಲಿ ಹೆಚ್ಚಿನ ಜನರಿಗೆ ಶುದ್ಧವಾದ ನೀರು ಸಿಗುವುದು ಕಷ್ಟವಾಗಿದೆ ಶುದ್ಧ ನೀರು ಕೂಡ ಕಷ್ಟವಾಗಿದೆ ಹಾಗೇ ನೀರು ಕೂಡ ಸಿಗೋದು ಕಷ್ಟವಾಗಿದೆ ಇಂದು ಇತ್ತೀಚಿನ ದಿನಗಳಲ್ಲಿ ಇಂದು ನಾವು ಶುದ್ಧೀಕರಿಸಿದ ನೀರನ್ನು ಅತ್ಯಂತ ವಿಶ್ವಾಸಾರ್ಹ ಮಾರ್ಗವೆಂದರೆ ಅದು ಶುದ್ಧ ನೀರಿನ ಶುದ್ಧೀಕರಣ ವನ್ನು ಬಳಸುವುದು ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಮನೆಯಲ್ಲು ಕೂಡ ರೆಫ್ರಿಜರೇಟರ್ ಅಥವಾ ಅಡುಗೆ ಮನೆಯ ಹತ್ತಿರ ಅಡುಗೆ ಮನೆಯಲ್ಲಿ ಅದು ನೀರಿನ ಶುದ್ಧೀಕರಣ ಇರುವುದು ಸರ್ವೇಸಾಮಾನ್ಯವಾಗಿದೆ ಎಲ್ಲರ ಮನೆಯಲ್ಲು ಕೂಡ ಇದು ಬಳಸುವ ಬ ಬ ಸಾಮಾನ್ಯವಾಗಿದೆ ಕೆಲವರು ಕುದಿಸಿ ನೀರು ಕುಡಿಯೋದರಿಂದ ಕುಡಿಯುತ್ತಾ ಅದು ದೇಹಕ್ಕೆ ಒಳ್ಳೆಯ ಉಪಯೋಗವಾಗುತ್ತದೆ ಸಾಮಾನ್ಯವಾಗಿದೆ ಯಾವ ವಿಧಾನಗಳಿಂದ ಶುದ್ದಿಕರಿಸುವ ವಿಧಾನಗಳು ಒಂದು ಸೂರ್ಯನ ಬೆಳಕು ಇದೊಂದು ಇದು ಈ ಓಕೆ ಈ ಸೂರ್ಯನ ಬೆಳಕಿನ ಮೂಲಕ ಕಿರಣದ ಬೆಳಕಿನ ಮೂಲಕ ನೀರನ್ನು ಶುದ್ಧೀಕರಿಸಬಹುದಾಗಿದೆ ಇದೊಂದು ನೈಸರ್ಗಿಕ ಕ್ರಿಯೆಯಾಗಿದೆ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಸೂರ್ಯನ ಬೆಳಕಿನ ಕೆಳಗೆ ಇಟ್ಟು ಕನಿಷ್ಟ ಆರು ಗಂಟೆಗಳ ಕಾಲ ಸೂರ್ಯನ ಕಿರಣಗಳಿಗೆ ಇಟ್ಟು ಅದರ ಶಾಖಕ್ಕೆ ನೀರಿನಲ್ಲಿರುವ ರೋಗನಿರೋಧಕ ಅಥವ ರಾಸಾಯನಿಕ ಸೂಕ್ಷ್ಮಜೀವಿಗಳು ಸೂಕ್ಷ್ಮಜೀವಿಗಳು ಸಾಯ್ತವೆ ಆ ಮೂಲಕ ನಾವು ಸು ಶ ನೀರನ್ನು ಶುದ್ಧೀಕರಿಸಬಹುದಾಗಿದೆ ಕುದಿಸುವಿಕೆ ನೀರನ್ನು ಇದೊಂದು ಸಾಮಾನ್ಯ ಸಾಮಾನ್ಯವಾದ ಎಲ್ಲರ ಎಲ್ಲರು ಮ ಬಳಸುವಂಥ ಮಾರ್ಗವಾಗಿದೆ ಇಲ್ಲಿ ನೀರನ್ನು ಕುದಿಸುವುದರಿಂದ ಎಲ್ಲಾ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತದೆ ಬ್ಯಾಕ್ಟಿ ನೀರನ್ನು ಐದು ನಿಮಿಷಗಳ ಕಾಲ ಕುದಿಸಿ ನಂತರ ಅದನ್ನು ಉಪಯೋಗಿಸುವಂಥದು ಐದು ನಿಮಿಷಕಾಲ ಕುದಿಸಿದ ನಂತರ ಅದರ ತಳಭಾಗದಲ್ಲಿ ಕ್ಯಾ ಕೆಲವೊಂದು ಘನ ವಸ್ತುಗಳು ಅಥವಾ ಚಿಕ್ಕ ಚಿಕ್ಕ ಕಲ್ಲು ಆ ಥರ ಏನಾದರು ಇದ್ದರೆ ಕೆಳಗೆ ತಳ ಭಾಗ ಪಾತ್ರೆಯ ತಳಭಾಗದಲ್ಲಿ ಬಂದು ಇರುತ್ತೆ ಆಗ ಆ ನೀರನ್ನು ಬೇರ್ಪಡಿಸಿ ಮೇಲೆ ಇದ್ದಂಥ ನೀರನ್ನು ಸೋಸಿ ಉಪಯೋಗಿಸುವಂಥ ಈ ಥರ ಶುದ್ಧೀಕರಿಸಿ ನೀರನ್ನು ಉಪಯೋಗಿಸಬಹುದಾಗಿದೆ ಗೆಲ್ಲಲು ಜರಡಿ ಮೂರನೆಯದ್ದು ಒಣ ಒಣ ಎಲೆ ಈ ಚಿಕ್ಕ ಚಿಕ್ಕ ಕಲ್ಲಿದ್ದಲು ಚಿಕ್ಕ ಎ ಕಲ್ಲು ಈ ಥರ ನೀರಿನಲ್ಲಿ ಕಲ್ಮಶಗಳು ಸೇರಿರುತ್ತದೆ ಈ ನೀರನ್ನು ಆ ಥರದ ನೀರನ್ನು ಜರಡಿಯ ಮೂಲಕ ಸೋಸಿ ನೀರನ್ನು ಶುದ್ಧೀಕರಿಸಿ ನಾವು ಉಪಯೋಗಿಸಬಹುದಾಗಿದೆ ಇದು ಮಾತ್ರ ಶುದ್ದಿ ತಕ್ಕಮಟ್ಟಿಗೆ ಶುದ್ಧೀಕರಿಸಿದ ನೀರಾಗಿರ್ಬೋದು ಆದರೆ ಇದರಲ್ಲಿ ಸೂಕ್ಷ್ಮ ಜೀವಿ ಮತ್ತು ಕೆಲವೊಂದು ಬ್ಯಾಕ್ಟೀರಿಯಾಗಳು ಗಳು ಇದರಲ್ಲಿ ಹಾಗೆ ಇರುತ್ತದೆ ನಾಲ್ಕನೆಯದು ಬಟ್ಟೆಯ ಮೂಲಕ ನೀರನ್ನು ಶುದ್ಧೀಕರಿಸುವುದು ಇದೊಂದು ಶೋಧನೆ ಇನ್ನೊಂದು ಪ್ರಕ್ರಿಯೆಯಾಗಿದೆ ಹತ್ತಿ ಬಟ್ಟೆಯ ಮೂಲಕ ಮಾಧ್ಯಮವಾಗಿ ಉಪಯೋಗಿಸಿ ಆ ನೀರನ್ನು ಆ ನೀರಿನಲ್ಲಿ ಸಸ್ಯದ ಅವಶೇಷ ಅಥವಾ ಚಿಕ್ಕ ಚಿಕ್ಕ ಕಲ್ಲು ಈ ಥರ ಎಲ್ಲಾ ಇದ್ದರೆ ಬಟ್ಟೆಯಲ್ಲಿ ಬಟ್ಟೆಯ ಮೇಲ್ಭಾಗದಲ್ಲಿ ಇದ್ದು ನೀರು ಕೆಳಗೆ ಸೋಸಿ ನಮಗೆ ಶುದ್ಧ ನೀರು ಸಿಗುತ್ತದೆ ಒಂದು ವೇಳೆ ನಮಗೆ ಆ ಇದರಲ್ಲಿ ನೀರಿನಲ್ಲಿ ಹಾಗೆಯೆ ವ ದುರ್ಗಂಧ ವಾಸನೆ ಅಥವಾ ಕಲುಷಿತಗೊಂಡ ನೀರಿನಲ್ಲಿ ಕೆಸರುಮಯವಾದ ನೀರು ಏನಾದರು ಇದ್ದರೆ ಆ ವಾಸನೆಯನ್ನು ದೂರ ಮಾಡಲು ಸಾಲ ಸಾಲ ಮರದ ಬೂದಿಯನ್ನು ಅದಕ್ಕೆ ಬೆರೆಸಿ ನಂತರ ಆ ನೀರನ್ನು ಶುದ್ಧೀಕರಿಸಿ ಫಿಲ್ಟರ್ ಮಾಡಿ ನೀರನ್ನು ಉಪಯೋಗಿಸಬಹುದಾಗಿದೆ ಈ ಥರ ನಾವು ಶುದ್ಧೀಕರಿಸಿದ ನೀರನ್ನು ಉಪಯೋಗಿಸುವುದರಿಂದ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಬಹುದಾಗಿದೆ ಹೆಚ್ಚಿನ ರೋಗಗಳು ಈಗ ಕಲುಷಿತಗೊಂಡ ನೀರಿನಿಂದ ಬರುವುದರಿಂದ ನಾವು ಕುದಿಸಿ ಅದಕ್ಕೆ ಹೆಚ್ಚು ನೀರು ಕುಡಿದು ಒಳ್ಳೆಯ ನೀರನ್ನು ಕುಡಿದು ಶುದ್ಧೀಕರಿಸಿದ ನೀರನ್ನು ಫಿಲ್ಟರ್ ಮಾಡಿ ಕುಡಿಯೋದರಿಂದ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದಾಗಿದೆ ಶುದ್ಧ ನೀರು ನಮ್ಮ ಉತ್ತಮ ಆರೋಗ್ಯವನ್ನು ಕಾಪಾಡುತ್ತದೆ ಕಲುಷಿತ ನೀರು ಕೆಟ್ಟ ವಾಸನೆ ಇರುವುದರಿಂದ ಅದು ರೋಗ ದೇಹಕ್ಕೆ ಹಾನಿಕಾರಕ ಹಾಗೆ ಕೆಲವೊಂದು ರೋಗಗಳನ್ನು ಉಂಟುಮಾಡುತ್ತದೆ ಶುದ್ಧ ನೀರು ನಮ್ಮ ದೇಹಕ್ಕೆ ಒಳ್ಳೆಯ ಆರೋಗ್ಯವನ್ನು ಕೊಡುತ್ತದೆ